ಹೇಳಿರಿ ಹೌದು ಹೌದು ರಿ ಮ್ಯಾಮ್ ಹೇಳಿರಿ ಹೌದಾ ರಿ

ಏನೇನು ಬೇಕಿತ್ತು ಹೇಳಿರಿ ಮೇಡಮ್ ನಿಮಗೆ ಬಟ್ಟೆಗಳಂತಂದರೆ ಯಾವ ಥರ ಬೇಕಾಗಿದ್ದವು ಏನು ಹಾಂ ಹಾಂ ಬೇಕಾಗಿದ್ದವು ರೀ ಅದಾವೆ ರೀ ನಮ್ಮಲ್ಲಿ ಅದಾವೆ ನಿಮ್ಗೆ ರೇಂಜ್ ಗೀಂಜ್ ಹೇಳಿರಿ ನಿಮ್ಗೆ ಎತ್ತಿಟ್ಟಿರ್ತಿವಿ ತಗ್ದು ಇಟ್ಟಿರ್ತೀವಿ ನೀವು ಬಂದಾಗ ನಿಮ್ಗೆ ಎಷ್ಟು ಎಷ್ಟು ರೇಂಜಿನ ಬೇಕು ಇಷ್ಟೇ ಬಜೆ ಹೌದೇನ್ ರೀ ಶಾಪ್ ನೇಮಾ ನಮ್ಮದು ಸುವಿನಾ ಅಂತ ಹೇಳಿ ಬರ್ತದೆ ರೀ ಹಾಂ ಇಲ್ಲೇ ಲೈನ್ ಬಜಾರ್ ಬರ್ತದೆ ಬನ್ರಿ ಎನಿಟೈಮ ರಾತ್ರಿ ಒಂಬತ್ತು ಗಂಟೆ ಮಟಾನು ಓಪನ್ ಇರ್ತದೆ ನಮ್ದು ಶಾಪು ಹಾಂ ಡಿಸ್ಕೌಂಟ್ ಮಾಡ್ತೀವಿ ರೀ ಮಾಡ್ತೀವಿ ಡಿಸ್ಕೌಂಟ್ ಇದೆ ಇಲ್ಲ ಇಲ್ಲ ನಮ್ಮಲ್ಲಿ ನೋಡಿರಿ ನಿಮಗೆ ಹೆಣ್ಮಕ್ಳಿಗೂನು ನಿಮ್ಮ ಚೂಡಿದಾರದಿಂದ ಹಿಡಿದು ಎಲ್ಲ ಇದಾವೆ ಸಾರಿಸ್ ಇದಾವೆ ಆಮೇಲೆ ಗಂಡು ಮಕ್ಕಳ ಬಟ್ಟೆ ಅಂದ್ರೆ ಸಣ್ಣ ಮಕ್ಕಳು ಹತ್ತು ವರ್ಷ ಮಟ್ಟನು ಗಂಡು ಮಕ್ಕಳ ಬಟ್ಟೆ ಅದಾವೆ ಎಲ್ಲ ಇದಾವೆ ರೀ ಧಾರ್ವಾಡ ಸಾರಿ ಅದಾವೆ ಕಸೂತಿ ಸೀರಿ ಅದಾವೆ ನಿಮ್ಗೆ ಯಾವು ಬೇಕೋ ಅವೆಲ್ಲ ಎಲ್ಲ ಸಿಕ್ತಾವೆ ನಿಮಗೆ ನಿಮಗೆ ಲೆಹೆಂಗ ಹೊ ಸಣ್ಣ ಮಕ್ಕಳಿಗೆ ಲೆಹೆಂಗ ಬ್ಲೌಸ್ ಬೇಕಂದ್ರೆ ಲೆಹೆಂಗ ಬ್ಲೌಸು ಸಿಕ್ತಾವೆ ರೀ

ಗಂಡು ಹುಡುಗರು ಹತ್ತು ವರ್ಷದ ಮಟ್ಟ ಸಿಕ್ತಾವೆ ರೀ ನಮಗೆ

ಕಸೂತಿ ಸೀರೆ ನೋಡಿರಿ ಅವು ಕಸೂತಿ ರೇಷ್ಮಿದು ಜರಿ ಗಿರಿ ಬಂದಿದ್ದು ಇದ್ವು ಅಂದ್ರೆ ದಡಿ ಗಿಡಿ ಬಂದಿದ್ದು ಇದ್ದವು ಅಂದ್ರೆ ಅವು ಮೂರು ಸಾವಿರ ಮಟ ಅದಾವೆ ರೀ ಮತ್ತು ಇದಿಲ್ಲ ಸಾದಾ ಬೇಕು ಕಾಟನ್ ಸಾರಿಗಳು ಅಂತಂದ್ರೆ ಅದೇನು ಸಿಕ್ಸ್ ಹಂಡ್ರೆಡಿಂದ ಸ್ಟಾರ್ಟಿಂಗ ರೇಟ್ ನಿಮಗೆ ಸಿಕ್ಸ್ ಹಂಡ್ರೆಡಿಂದನೂ ಸಿಕ್ತಾವೆ ರೀ ನಿಮಗೆ ಕೊಡಕ್ಕ ಗೆಸ್ಟ್ಗಳಿಗೆ ಗಿಫ್ಟ್ ಕೊಡಕ್ಕೆ ಇದಕ್ಕೆ ಬೇಕಂತಂದರೂ ಅದಕ್ಕೂ ಸ್ವಲ್ಪ ರೀಸ್ನೇಬಲ್ ರೇಟ್ನ್ಯಾಗೂನು ಹ್ಞೂ ತೆಗಿತೀವಿ ರೀ ತೆಗಿತೀವಿ ಹ್ಞೂ ಹ್ಞೂ ಅಂತವು ಅದಾವೆ ಕೊಡ್ಲಿಕ್ಕೂನು ಅದಾವೆ ತೌಸಂಡ್ ಮಟನು ಅದಾವೆ ಹಂಡ್ರೆಡ್ ಮಟನು ಅದಾವೆ ಚೆನ್ನಾಗಿ ಅದಾವೆ ರೀ ಹ್ಞೂ ಬನ್ರಿ ಮೇಡಮ್ ಬನ್ರಿ ಸಾಯಂಕಾಲ ಹಾಂ ಬನ್ರಿ ಬನ್ರಿ ಬನ್ರಿ ಹಾಂ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಬಾಯ್